ನೀರು ನಮ್ಮ ನಮಗೂ ಜಿಂದಾ ಇರ್ಲಿಕ್ಕೆ ಬೇಕು ನೀರು ಇಲ್ಲದೆ ನಾವು ಜಿಂದಾ ಇರ್ಲಿಕ್ಕೆ ಆಗಲ್ಲ ನೀರು ನೀರು ಬೇಕಾಯ್ತದ ನೀರು ತುಂಬಿ ಬೇಕಾಯ್ತದ ನೀರು ಅಡುಗೆ ಮಾಡೋಕೆ ಬೇಕಾಯ್ತದ ನೀರು ಏನು ಅಂತಾರೆ ಬೆಳೆಗಳು ಬೆಳಸ್ಲಿಕ್ಕೆ ಬೇಕಾಯ್ತದ ನೀರು ಮೈ ತೊಳ್ಕೊಳ್ಳೋಕೆ ಬೇಕಾಯ್ತದ ನೀರು ಕುಡಿಲಿಕ್ಕೆ ಬೇಕಾಯ್ತದ ನೀರು ಅನ್ನ ಸಾರು ಮಾಡೋಕೆ ಬೇಕಾಯ್ತದ ನೀರು ಎಲ್ಲದಕ್ಕೂ ಬೇಕಾಯ್ತದೆ ನೀರು ಇಲ್ಲದೇ ಭೂಮಿಯಲ್ಲಿ ನಮ್ಮ ಜಿಂದಗಿಯೇ ಇಲ್ಲ ಅದ್ರ್ಸಲೇಕ ನಾವು ನೀರಿಗೆ ಹೆಚ್ಚಾಗಿ ವೇಸ್ಟ್ ಮಾಡ್ಬಾರ್ದು ಅತ್ತಿತ್ತ ಚೆಲ್ಬಾರ್ದು ನೀರಿಗೆ ಚೆಂದ ಚಲ್ಲಲ್ದೆ ಚೆಂದ ಅದಕ್ಕೆ ಇಡ್ಬೇಕು ನೀರು ಇದ್ರೆ ಈ ಜಮಾನದಾಗ ಎಲ್ಲೋದರೂ ಏನು ಹೆಚ್ಚಿಗೆ ಮಂದಿ ಅಂತ ಅಂದೋರು ನೀರು ಫಿಲ್ಟರ್ ನೀರು ಅಂತ ಕುಡಿಲತ್ತರ ಬೀಸಲರಿ ನೀರು ಅಂತ ಕುಡಿಲತ್ತಾರ ಇವೆಲ್ಲ ಶುದ್ಧ ಶುದ್ಧಿ ಆಯ್ಕೆ ನಂತರ ಶುದ್ಧ ಆಗಿ ಹೊಂಟವಂಥ ಇಂಥವು ನೀರು ಕುಡಿಲತ್ತರ ಕಡೆಗೆ ಈಗೀಗ ಈಗ ಬಂದವು ಇಂಥವೆಲ್ಲ ನೀರು ಶುದ್ಧ ಆಗವು ಬಿಸ್ಲರಿ ನೀರು ಫಿಲ್ಟರ್ ನೀರು ಅಂಥವೆಲ್ಲ ಈಗೀಗ ಬಂದವ ಕಡೆಗೆ ಆಗಿನ ಜಮನದಾಗ ಇಂಥವು ಏನು ಇದ್ದಿಲ್ಲ ಹ್ಞೂ ಡೈರೆಕ್ಟ್ ಭಾಯ್ದಾಗಿಂದ ಸೇದ್ತಿದ್ರು ಬೋರ್ವೆಲ್ ಇದ್ರ ಬೋರ್ವೆಲ್ದಾಗಿಂದು ಹೊಡೀತಿದ್ರು ಡೈರೆಕ್ಟ್ ಭಾಯ್ದಗಿಂದ ಸೇದಿ ಭಾಯ್ದಗಿಂ ಬಾಯ್ದಗಿಂದ ನೀರು ಕುಡೀತಿದ್ರು ಈಗಿನಪ್ಲೆ ಫಿಲ್ಟರು ಹಂಗೆ ಹಿಂಗೆ ಏನೂ ಮಾಡ್ತಿದ್ದಿಲ್ಲ ಅದ್ಕೆ ಆಗಿನ ಜನರು ಅದರಾಗೆಲ್ಲ ಹೆಚ್ಚಾಗಿ ಎಲ್ಲ ಇದು ಇದ್ದವು ಏನು ಭಿ ಮಿನರಲ್ಸಲ್ಲಿ ಏನು ಬಿದ್ದಿದ್ವು ಅಷ್ಟ್ಲೇಕಾ ಮಂದಿ ಕಟ್ಟು ಬಿದ್ದಿದ್ರು ಮತ್ತು ಅವರ ಇದು ಈಗಿನ ಜಮಾದಾಗ ಫಿಲ್ಟರ್ ಅಂದ್ಕೊಳ್ತಾ ಮತ್ತಾ ನೀರು ಚೆಂದ ಸಾಪ್ ಮಾಡ್ತೀವಿ ಅಂದ್ಕೊಳ್ತಾ ಅದು ಇದು ಕೆಮಿಕಲ್ ಹಾಕಿ ಉಲ್ಟಾ ನೀರಿಗೆ ಹಾಳು ಮಾಡಕ್ಲತ್ತಾರ ಕಡಿಕ್ಕೆ ಪೈಲೆ ಜಮಾನದಾಗ ಹಂಗೆ ಇದ್ದಿಲ್ಲ ನೀರಿಗೆ ಅವರೂ ಸೇದಿಲ್ಗ್ ನೀರು ಭಾಯ್ದಗಿಂದು ಸೇದ್ತಿದ್ರು ಸೇದೋಣ ಅದಕ್ಕೆ ಅವರ ಜಾಲಿ ಆಗಲಿ ಏನಾರ ಒಂದು ಅರ್ಬಿ ಆಗಲಿ ಅದು ಹಾಕಿ ಸೋಸ್ತಿದ್ದರು ಸೋಸಿ ಆಯಿತು ಕುಡೀತಿದ್ರು ಹಾಗೆ ಅಗರ್ಸೆ ತೋಲೆ ಗಲೀಜು ನೀರು ಇರ್ತಿದ್ವು ಅಂತಂದ್ರೆ ಅದು ಹಿಂಗೆ ಒಂದು ತೆಳ್ಳಂದು ಸೇಡಿ ಅಪ್ಲೆದು ಪಟ್ಕನ ಏನೋ ಒಂಥರ ಅದು ಹಾಕ್ತಿದ್ದರು ಅದು ಹಾಕ್ದ್ರೆ ಅದ್ರಾಗಿದ್ದಿಂದು ಎಲ್ಲ ಗಲೀಜು ನೀರ್ದಾಗಿದ್ದಿಂದು ಗಲೀಜು ಎಲ್ಲ ಅದು ಎಳ್ಕೊಳ್ತಿತ್ತು ಎಳೆದು ನೀರೆಲ್ಲ ಸಾಪ್ ಮಾಡ್ತಿತ್ತು ಅದೇ ಅದು ಮತ್ತು ಆಯ್ತಿಲ್ಕಿ ಹಾಗೆ ಮತ್ತೆ ಯಾವ್ಗಾದ್ರೂ ನೀರು ಹೀಗೆ ಚನ್ ಗಲೀಜು ಇರ್ತಿದ್ವು ಅಂತಂದ್ರೆ ಹಿಂಗೆ ಇಂಥದ್ದು ಹಾಕಿ ಅದಕ್ಕೆ ಏನು ಮಾಡ್ತಿದ್ರು ಅಂತಂದ್ರೆ ಸಾಪ್ ಮಾಡಿ ಕುಡಿತಿದ್ದರು ಮತ್ತು ಹಿಂಗೆ ಚಂದ ಮಾಡ್ತಿದ್ರು ಚಂದ ಅಂದ್ರೆ ಅರ್ಬಿ ಯಾವುದೇ ಕೊಯ್ ಬಾಯ್ದಗಿಂದು ಸೇದ್ತಿಲ್ಕಿ ಕೊಡದ ಮ್ಯಾಲ ಕೊಡ ಇಕ್ಕಿ ಕೊಡದ ಮ್ಯಾಲ ಒಂದು ಅರಬಿ ಹಾಕಿ ಹಿಂಗೆ ಸೋಸ್ತಿದ್ರು ಹಂಗೆ ಸೋಸ್ತಿದ್ರು ಅದ್ರಾಗಿಂದೆಲ್ಲ ಕಚ್ರ ಎಲ್ಲ ಹೋಗ್ತಿತ್ತು ಕಚ್ರ ಎಲ್ಲ ಹೋಗ್ತಿತ್ತು ಚೆಂದ ಸಾಪ್ ಆಯ್ತಿತ್ತು ಕುಡೀತಿದ್ರು ಕಡೆಗೆ ಈಗಿನ ಜಮಾನದಾಗ ಮಂದ್ಯಾನ ಆಯ್ತವ ಅಂತಂತಂದ್ರೆ ಇವು ಫಿಲ್ಟರ್ ನೀರು ಅಂತ ಬಿಸ್ಲರಿ ನೀರು ಅಂತ ಅವು ಇವು ಕುಡಿಲತ್ತವ ಆಯಿತಾ ಅದ್ರಗಿನೂ ಮಿನ್ರಲ್ಸ್ ಇರ್ಲತ್ತಿಲ್ಲ ಏನೂ ಇರ್ಲತ್ತಿಲ್ಲ ಆಯಿತಾ ಮರಸ್ಲೇಕೆ ಅದು ಇನ್ಫೆಕ್ಷನ್ ಇದು ಇನ್ಫೆಕ್ಷನ್ ಇದು ಅವು ನಾವು ನೀರಿಗೆ ಶುದ್ಧಿ ಮಾಡೋದು ಹಳೆ ಜಮಾನಾಗಿನ ಹಳೆಯ ಜಮನದಾಗೆ ಇದ್ದಿದ್ದು ಏನು ಅಂತವ ಕ್ರಮಗಳೆ ಚೆಂದವ ಹಳೇ ಜಮಾನ್ದಾಗ ಇದ್ದಿದ್ದು ಅವ್ರು ಏನೇನು ಮಾಡ್ಯಾರ ಅವ್ರು ಹೆಂಗೆ ಹೆಂಗೆ ಮಾಡ್ಯಾರ ಅವು ಅವು ಶ್ ಅವು ಅಂಥವೆ ಚೆಂದವ ಈಗ ನಾವು ಈಗ ಕಡಿಲೆತ ಉಲ್ಟ ಎಲ್ಲ ಕೆಮಿಕಲ್ಗಳೆಲ್ಲ ನೀರಾಗ ಹಾಕ್ಲತ್ತಿದ್ದೆವು ಇದು ಏನು ಚೆಂದಿಲ್ಲ ಇವರ ನಮಯ್ಕ್ ಚೆಂದಿಲ್ಲ ಅಂದ್ರೂ ಭೀ ಒಂದೊಂದು ಕಡೆ ಏನ್ಮಾಡ್ತಾರೆ ಅಂತಂದ್ರೆ ಭಾಳ ಭಾಳ ಭಾಳ ಒನ್ ಒನ್ ಊರಾಗ ಸಹಿ ನೀರು ಇರ್ತವೆ ಒನ್ ಒನ್ ನೀರಾಗಿ ಊರಾಗೆ ಉಪ್ಪು ನೀರು ಇರ್ತವೆ ಸಹಿ ನೀರು ಇದ್ದವ್ರು ಮಂದಿ ಚೆಂದ ಕಡೆಗೆ ಉಪ್ಪು ನೀರು ಇದ್ದವ್ರ ಬಳಿ ಅವ್ರು ಕೂದಲು ಕೂದಲು ಕೂದಲು ಚೆಂದ ಇರಲ್ವೋ ಕೈ ಹಿಂಗ್ಯಾಕೆ ಮತ್ತು ಹಿಂಗೆ ಕೈಯ್ಯೆಲ್ಲ ಇದಾಗಿ ಬಿರುಕು ಬಿರುಕು ಅಯ್ತವಾ ಹಂಗೆ ಹಂಗೆ ಆಯ್ತವಾ ಅಷ್ಟ್ಸಲಕ್ಕೆ ಮೇನ್ ಅಂದರು ನೀರಿಗೆ ನಾವು ಗಲೀಜು ಮಾಡ್ಬಾರ್ದು ಅವೆಲ್ಲ ಆಗೋದು ಕಾರಣ ನಾವೇ ಇದ್ದೇವೆ ಏಕೆಂದ್ರೆ ನಾವು ನೀರಿಗೆ ನೀರಿನಾಗೆ ಯಾವುದು ಭಿ ಯಾವ್ದಾರ ಫ್ಯಾಕ್ಟ್ ಆಗಲಿ ಎಲ್ಲ ಗಲೀಜು ಒಯ್ಲಿ ನೀರಗೆ ಬಿಡ್ತೇವೆ ನಾವು ಏನು ಭೀ ಎಲ್ಲಿ ಕೆಮಿಕಲ್ ಉಳಾವು ನೀರು ಏಟು ಅಂತ ಪೂರ ಅವೆಲ್ಲ ಗಲೀಜು ಆಗಿ ಆಗಿ ಆಗಿ ಆಗಿ ನೀರೆಲ್ಲ ಗಲೀಜಾಗಿ ಪೂರ ಗಲಿಜಾಗಿವು ಕ್ಯಾರಿ ಎಲ್ಲ ಹಾಳು ಮಾಡಾಕ್ತದೆ ಕ್ಯಾರಿ ಮತ್ತು ಆಯಿತು ಕ್ಯಾರಿ ದಿಲ್ಕಿ ಆ ಹಳ್ಳಗಳು ಅವೆಲ್ಲ ಗಲೀಜು ಆಯ್ತವಾ ಮತ್ತು ಅವೇ ನೀರು ತಂದು ಶುದ್ಧಿ ಏನು ಶುದ್ಧೀಕರಿಸ್ತಾರೆ ಫಿಲ್ಟರ್ ಪೇಪರು ಅದು ಇದು ಹಾಕಿ ಆಯಿತು ಹಂಗೆ ಮಾಡಿ ಮತ್ತು ಅವೆ ನೀರು ಬಿಸ್ಲರಿ ಅಂತ ಹಂಗೆ ಹಿಂಗೆ ಅಂತ ಎಲ್ಲ ಕುಡಿತಾರೆ ಕಡೆಗೆ ಈಗಿನ ಜಮಾನದ ಅಂಥವು ಏನು ಚೆಂದಿಲ್ಲ ನನ್ನ ಅನ್ಸೋ ಮಟ್ಟಿಗೆ ಹೋದ ಜಮಾನ ಮೆಥಡ್ಗಳೆಲ್ಲ ತೋಲ್ ಭಾರಿ ಇದ್ದಿದ್ದವು ಅವರು ಅಂಥದ್ದು ಪಟ್ಟು ಕಂಬದ್ದು ಹಾಕ್ತಿದ್ರು ಇಲ್ಲಾದ್ರೆ ಹಿಂಗೆ ಯಾರನ್ನ ಅರ್ಬಿ ಅದು ಹಾಕ್ತಿದ್ದರು ಮತ್ತು ಅವರು ಆಗಿಂದಾಗ್ಲೇ ಭಾಯ್ದಗಿಂದು ಫ್ರೆಶ್ ನೀರು ಸೇದ್ತಿದ್ದರು ಸೇದೋಣ ಆಗಿಂದಾಗ್ಲೇ ಕುಡೀತಿದ್ರು ಈಗ ನಾವೇನು ಮಾಡ್ತೀವಿ ನಾಳೆದಾಗ ಹಾಗೆ ನಾಳೆ ನಾಳೆ ನಾಳೆ ನೀರು ಇಡ್ತೇವೆ ಆ ಪೈಪ್ಗೆ ಎಷ್ಟು ಜನ ನೀರು ಹಂಗೇನು ಇರುತ್ತೋ ಏಟು ಹಾಸಿ ಇರ್ತದೋ ಏನೇನು ಓಡಾಡ್ತವೋ ಚಾಲೂ ಮಾಡೋದು ಬಂದ್ ಮಾಡೋದು ನಮಗೆ ಓಹ್ ಆಗಿರೋದು ಮನ್ಷನ ಆಗ ಘಟ್ ಬಿಲ್ಲ ನಾವು ಒಟ್ಟು ನಮ್ಗೆ ಸೇರ್ಲಕ್ಕ ಭೀ ಆಗಲ್ದು ಭಯದಾಗ ಒಟ್ಟು ತಾಕತ್ತು ಭೀ ಇಲ್ಲ ನಮಗೆ ಹಾಗೆ ಮತ್ತೆ ನನ್ನ ಥರ ಒಟ್ಟು ಪೇಷನ್ಸ್ ಭೀ ಇಲ್ಲ ನಮ್ಗೆ ಸೇದಿದ್ದ ಕಡೆಗೆ ಸೇದಿದ್ದು ನೀರು ಕೊಂಡ್ರೆ ಮನುಷ್ಯ ತೋಲ್ ಭಾರಿ ಇರ್ತಾನೆ ಅದೇ ಏನು ಅಂತಾರೆ ಆದರೂ ಭೀ ಇಲ್ಲ ಅವ್ರು ಅವ್ರು ಮಾಡೋವು ಮೆಥಡ್ಗಳೆಲ್ಲ ತೋಲ್ ಚೆಂದ ಇದ್ದಿದ್ದು ಕಡೆಗೆ ಈಗಿನ ಜಮಾನದಾಗ ಅಂಥವು ಏನೇನು ಚೆಂದಿಲ್ಲ ಫಿಲ್ಟರ್ ಪೇಪರ್ ಅಂತ ಅದು ಇದು ಹಂಗೆ ಹಿಂಗೆ ಮಾಡ್ತಾರೆ ಕಡೆಗೆ ಬೆಳೆ ಜಮಾನದಾಗೆಲ್ಲ ಯಾವ್ದು ಭೀ ಹಳ್ಳಗಳು ಹಿಂಗೆ ಏನು ಮಾಡ್ತಿದ್ದರು ಅಂದ್ರೆ ಹಿಂಗೆ ಹಳ್ಳಗಳು ಹಿಂಗೆ ಹರ್ಕೋಳ್ತಾ ನೀರು ಬರ್ತಿದ್ವು ಅದ್ರಾಗ ಒಂದೊಂದು ಏನು ಇರ್ತಿದ್ವು ಹಳ್ಳಗಳು ಸೈ ಇರ್ತಿದ್ವು ಆ ಹಳ್ಳಗಳದ್ದು ಏನು ಇರ್ತಿತ್ತು ಏನು ಇಲ್ಲ ಕಡೆಗವು ಹಳ್ಳ ಸೇರ್ತಿದ್ದವು ಅವು ಹೆಂಗೆ ಹಿಂಗೆ ಹರ್ಕೊಳ್ತಾ ಬರ್ತಿದ್ದವು ಹಾ ಸೈ ದಿನವು ಹಳ್ಳಗಳೆಲ್ಲ ಬಡ್ದು ಬಡ್ದು ಅವು ನೀರು ಅಂದ ಸಾಪ್ ಆಗಿ ಬರ್ತಿದ್ವು ಇಲ್ಲಾದ್ರೆ ಏನು ಮಾಡ್ತಿದ್ದರು ಹಿಂಗೆ ಒಂದು ಬುಟ್ಟಿ ಬುಟ್ಟಿ ಬುಟ್ಟಿ ತುಂಬ ನೀರು ಹಾಗ್ದೊರೆಲ್ಲ ಕೆಳಗಿಂದು ಒಟ್ಟೆ ಎಲ್ಲ ಕೆಳಗೆ ಬಂದು ಕೂರ್ತಿತ್ತು ನಮ್ಮ ಮ್ಯಾಗಿನ ನೀರು ತೆಕ್ಕೊತ್ತಿದ್ದರು ಅಂಥವೆಲ್ಲ ಅವ್ರು ತೋಲ್ ಚುರುಕು ಇದ್ದರು ಹಿಂ ಇಂಥ ಮೆಥಡ್ಗಳಿಂದ ಅವರೆಲ್ಲ ಶುದ್ಧಿ ಮಾಡ್ತಿದ್ರು ಅದೇ ರೀತಿ ಮತ್ತು ಹಾಗೆ ಏನ್ಮಾಡ್ತಿದ್ರು ಅಂತಂದ್ರೆ ಮೇನ್ ಅಂದ್ರೆ ಅವ್ರು ಹೆಂಗೆ ಭೀ ಹಳ್ಳದ ನೀರು ಕುಡೀತಿದ್ರು ಏನೂ ಆಗ್ಯ ಆಗ ಆಗ್ಯಾನ ಈಗಿನಪ್ಲೆ ನಳಾ ಪಿಳಾ ಅಂತವ ಏನು ಇದ್ದಿದ್ದಿಲ್ಲ ಹಳ್ಳದಾಗ ಹರ್ಕೊಳ್ತಾ ಹರ್ಕೊಳ್ತಾ ಹರ್ಕೊಳ್ತಾ ಒಟ್ಟು ಎಲ್ಲ ಹಿಂದಕ್ಕೆ ಹೋಗ್ತಿತ್ತು ನೀರೆಲ್ಲ ಚೆಂದದ ನೀರು ಮುಂದಕ್ಕೆ ಬರ್ತಿದ್ವು ಆ ನೀರು ಕುಡೀತಿದ್ದರು ಮತ್ತು ಏನು ಅಂತಾರೆ ಯಾವ್ದು ಭೀ ಇಂಥ ಕಾಟನ್ ಅರ್ಬಿ ಅಂಥವು ಅರ್ಬಿಗಳು ನೀರು ಹಿಡಿತಿಳ್ಕಿ ಹಿಂಗೆ ಇಕ್ತಿಲ್ಕಿ ವಟ್ಟೆಲ್ಲ ಮ್ಯಾಲ ಕೂರ್ತಿತ್ತು ನೀರು ಕೆಳಗೆ ಬರ್ತಿದ್ವು ಈ ರೀತಿ ಚೆಂದ ಶುದ್ಧೀಕರಿಸಿ ನೀರು ಕುಡೀತಿದ್ರು ಈಗ ಈಗ ಜಮಾನದಾಗ ಇಲ್ಲಿ ಈಗ ಮಂದಿ ಅವು ಫಿಲ್ಟರ್ ಪೇಪರ್ ಅಂದ್ಕೊಂಡು ಕಂಡು ಹಿಡಿದಿರೋ ಅವು ಏನು ಅಂತಾರೆ ಫಿಲ್ಟರ್ ಪೇಪರ್ ಅಂತಂದ್ರೆ ಅವು ಎಂಥವು ಭೀ ಗಲೀಜು ನೀರು ಹಾಕಿ ಎಂಥವು ಭೀ ಗಲಜು ನೀರು ಒಯ್ದು ಪೂರ ನಾಲಿಗೆ ನೀರಾಗಲಿ ಏನು ಆಗಿರಿ ಅವು ನೀರು ಫಿಲ್ಟರ್ ಪೇಪರ್ಗೆ ಹಿಂಗೆ ಮೇಲಿಕ್ಕಿ ಅದ್ರ ಮೇಲೆ ಹಾಕ್ಲಿಕ್ಕೆ ಕೆಳಗೆ ಪೂರ ಭಳ್ಳ ನೀರು ಸಾಪ್ ಸಾಪ್ ನೀರು ಬರ್ತವೆ ಅಂತ ಪೇಪರ್ಗಳು ಈಗಿನ ಜಮಾನದಾಗೆ ರೆಡಿ ಮಾಡ್ಯಾರ ಮತ್ತೆ ಅದ್ರ ಅದ್ರ ರೀತಿಯಾಗಿ ಮತ್ತು ಏನಂತಾರೆ ಅನೇಕ ಹಿಂಗೆ ಮಷಿನ್ಗಳು ಫಿಲ್ಟರ್ ಮಾಡೋ ಮಷಿನ್ಗಳು ಮಾಡ್ಯಾರ ಹಿಂಗೆ ಯಾ ಈಗ ಈಗ ಈಗೀಗೇನು ಕಂ ಮೋಟರ್ ಬಂದು ಮಾಡ್ಯಾರ ಆ ಮೋಟರ್ನಾಗ ನೀರು ಹೋದವು ಅಂತಂದ್ರೆ ಅವೆಲ್ಲ ಚೆಂದ ಪ ಏನು ಅಂತಾರೆ ಒಂದು ಫ್ರೆಶು ಹಿಂಗೆ ಫಾಸ್ಟು ಫ್ರೆಶರ್ನಾಗ ಬಂದು ಅವೆಲ್ಲ ಒಟ್ಟೆಲ್ಲ ಹಿಂದಕ್ಕೆ ಹೊಯ್ತದ ನೀರು ಚೆಂದದ್ದು ನೀರೆಲ್ಲ ಮುಂದಕ್ಕೆ ಬರ್ತವೆ ಆ ಮಷೀನ್ದಾಗ ತಿರುಗಿ ತಿರುಗಿ ತಿರುಗಿ ತಿರುಗಿ ಕ ಒಳಗೆ ಗಲೀಜು ಎಲ್ಲ ಕೆಳಗೆ ಇರಿತದೆ ಮತ್ತು ಚೆಂದದ ನೀರೆಲ್ಲ ಮ್ಯಾಲ ಬರ್ತವ ಈ ಅಂಥವು ಇಂಥವು ತೋಲ್ ಅಂಥವು ಮಷೀನ್ಗಳು ತೋಲ್ ಆಗ್ಯವ ಅದು ಮತ್ತು ಏನಂತಾರೆ ಇನ್ನ್ಯಾವು ಭೀ ಮಂದಿ ನಂಬಳಿ ಭಾಯತ ನಮ್ಮ ಮನೆಗೆ ಭೀ ಭಾಯತ ನಂಬಳಿ ಮಳೆ ಬಿದ್ದಾಗೆಲ್ಲ ನೀರು ಮತ್ತು ಗಲೀಜು ಒಟ್ಟು ಒಟ್ಟು ಆಯ್ತವ ಒಟ್ಟು ಆಗಿನ ಆಗೇನು ಮಾಡ್ತಾರೆ ನಮ್ಮ ಚಾಚು ಎಲ್ಲೋದರೂ ಹೋಗಿ ಅದು ಬೆಳ್ಳಂದು ತೊಗೊಂಡು ಅದ್ಕೆ ಹೀಗೇನು ಕಲ್ಲಿಂದಪ್ಲೆ ಇರ್ತದ ಬೆಳ್ಳಕೆ ಅದಕ್ಕೇನೋ ಅಂತಾರೆ ಒಂದು ಪಟ್ಕಕ್ಕನೋ ಏನೋ ಅಂತಾರೆ ಅಂತ ಸೇಡಿ ಹಾಗೆ ಇರ್ತದೆ ಸೇಮು ಅದು ಹೊಯ್ದೀ ತಂದೀಕಿ ಹಿಂಗೆ ನೀರಾಗೆ ಹಾಕ್ತಾರೆ ನೀರಾಗ್ಗ ಹಾಕ್ಲಿಕ್ಕೆ ಒಂದು ಎರಡು ದಿನ್ದಾಗೆ ಪೂರ ಬಂದು ಹಾಕು ಎರಡು ಘಂಟೆದಾಗೆ ಮಸ್ತು ಚೆಂದ ಆಯ್ತವ ನೀರು ಮತ್ತು ಅದ್ರಲ್ಲಿಂದ ನೀರು ಭೀ ಸೈ ಆಯ್ತವ ನೀರು ಭೀ ಸೈ ಆಯ್ತವ ಹಂಗೆ ಮತ್ತು ಮೇನ್ ಅಂದ್ರೆ ಏನು ಅಂತಾರೆ ಗಲೀಜು ನೀರಿಗೆ ಗಲೀಜು ಮಾಡೋಕೆ ಕಾರಣವೇ ನಾವು ಇದ್ದೇವೆ ಯಾವ್ದು ಭೀ ಫ್ಯಾಕ್ಟ್ರಿದಾಗಿಂದ ಗಲೀಜು ಒಟ್ಟೆಲ್ಲ ಥರನೆ ನೀರಾಗ ಪೈಪ್ ಬಿಟ್ಟು ಈಗೆಲ್ಲ ನೀರು ನೀರು ಗಲೀಜು ಆದ್ರೆ ನಮ್ಗೆ ಕುಡಿಲಿಕ್ಕೆ ಏನು ಸಿಗ್ತದೆ ಈ ಅಗರ್ಸೆ ಅವ್ರು ನೀರ್ಗೆ ಮತ್ತು ಹೊಲದಾಗ ಹಾಕ್ದರು ಭೀ ಮತ್ತು ಉಲ್ಟ ಗಿಡಗಳು ಎಲ್ಲ ಭೀ ಇದಾಯ್ತವ ಮತ್ತು ಅದು ನಾವು ಭೀ ಉಣ್ತೇವೆ ಅದ್ರಸಲೆಕೆ ನಾವು ಪೈಲೆ ನೀರಿನವು ಏನು ಮಾಡಬೇಕು ನಾವು ಪೈಲೆ ಗಲೀಜು ಮಾಡ್ಬಾರ್ದು ಹಾ ಹಾಲಾಕಿ ಶುದ್ಧೀಕರಿಸವು ಮೆಥಡ್ಗಳು ತೋಲ್ ಅವಾ ಈಗಿನ ಜಮಾನದಾಗ್ಯರ ತೋಲು ಜಿಂದಗಿ ತೋಲ್ ಚೆಂದ ನಡೀಲತ್ತದ ಅಂ ಅಂಥವು ಮಾಡೋದು ತೋಲ್ ತೋಲ್ ಅವಾ ತೋಲ್ ಬಂದವ ಅಂಥವೆಲ್ಲ ಮಾಡ್ಲಿಕ್ಕೆ ಈಗ ಸೈಂಟಿಸ್ಟ್ಗಳೆಲ್ಲ ತೋಲು ಎಲ್ಲರೂ ಈಗ ಬುದ್ಧಿವಂತರು ಬುದ್ಧಿ ತೋಲು ಹೆಚ್ಚು ಹುಷಾರು ಆಗ್ಯಾರ ಎಲ್ಲರೂ ಏನ್ರ ಏನ್ರ ಮಾಡಿ ಕಪ್ಪಲ್ಸರಿ ಏನಾರ ಏನಾರ ಮಾಡಿ ಹೆಂಗಾದ್ರೂ ಶುದ್ಧೀಕರಿಸ್ತಾರೆ ನೀರು ಹಾಂ ಕಡೆಗೆ ಹಳೆಯ ಹಳೆಯ ಜಮಾನದಾಗ ಶುದ್ಧೀಕರಿಸವೂ ಏನಂತಾರೆ ತರಿಕೆಗಳು ಚೆಂದವೆ ಈ ಈ ಹೊಸ ಜಮಾನಕ್ಕಿಂತ ನಾನು ಅನ್ನಿಸೋ ಮಟ್ಟಿಗೆ ಏಕೆಂದ್ರೆ ಅದ್ಕೊಂದಿಲ್ಲ ಇದ್ರಾಗ ಏನೇನು ಕೆಮಿಕಲ್ ಇರ್ತವೇನು ಯಾರಿಗೂನ ಕರೆಟ್ಗೆ ಹಳೇದದು ಹಾಕೋದು ಪತ್ ಕಂಬ ಹಾಕೋದು ಅವೆಲ್ಲ ತೋಲ್ ಚೆಂದಿತ್ತು